ಹಾಂ ನಮಸ್ತೆ ಮೇಡಮ್ ಹಾಂ ನಮಸ್ತೆ ಹೌದು ಆನಂದ್ ಡೈರಿ ಮಾಲಿಕರು ಮಾತಾಡ್ತಿರೋದು ನಮ್ರತ ಅಂತ

ಇಲ್ಲ ಮೇಡಮ್ ನಾವೆಲ್ಲ ತಾಲೂಕಿಂದ ಸಣ್ಣ ಪುಟ್ಟ ಹಳ್ಳಿಗಳಿಂದೆಲ್ಲ ಯಾರ ಯಾರ ಮನೆಲಿ ದನ ಕರು ಎಲ್ಲ ಇದೆಯಲ್ಲ ಅವರು ತಂದು ಹಾಲು ಹಾಕ್ತಾರಲ್ಲಾ ಡೈರಿಯಿಂದ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂತಿವಿ ನಾವು ಈ ಈಗ ಮೇಡಮ್ ಇಪ್ಪತ್ತ ಎರಡು ಇತ್ತು ಈಗ ಇಪ್ಪತ್ತ ಅಂದರೆ ಈಗ ಮೂರು ರೂಪಾಯಲ್ಲ ಜಾಸ್ತಿ ಆಗಿ ಇಪ್ಪತೈದು ರೂಪಾಯಿ ನಡಿತಾ ಇದೆ ಮೇಡಮ್ ಹಾಂ ಹಾಲು ಹಾಲು ಪ್ಯಾಕೆಟ್ ಕೊಡ್ತೀವಿ ಆಮೇಲೆ ಬೆಣ್ಣೆ ತುಪ್ಪ ಪನ್ನೀರು ಆಮೇಲೆ ಸ್ವೀಟಲ್ಲಿ ಹಾಲಲ್ಲಿ ಏನು ಮಾಡ್ತೀರಾ ಆ ಥರ ಸ್ವೀಟ್ಗಳಲ್ಲೆಲ್ಲ ಮಾಡ್ತೀವಿ ಇಲ್ಲ ಮೇಡಮ್ ನಾವು ಎಲ್ಲ ಕಡೆಗು ಅದನ್ನು ಅಂದರೆ ವಿತರಣೆ ಮಾಡ್ತೀವಿ ಅಂದರೆ ಈಗ ನಮ್ಮದು ಅಂಗಡಿ ಇದೆ ಇನ್ನು ಸಣ್ಣ ಪುಟ್ಟ ಅಂಗಡಿಗಳಿಗೆಲ್ಲ ನಾವು ವಿತರಣೆ ಮಾಡ್ತೀವಿ ಹಾಂ ಹೌದು ಮೇಡಮ್ ಹಾಂ ಹಾಂ ಹೌದು ಮೇಡಮ್ ಹ್ಞೂ ಹಾಂ ಮೇಡಮ್ ನಿಮ್ಮ ಮುಂಗಡವಾಗಿ ನಿಮ್ಗೆ ಏನು ಬೇಕೋ ವಸ್ತುಗಳನ್ನು ನೀವು ಮುಂಗಡವಾಗಿ ಹೇಳಿದರೆ ನಾವು ನಿಮಗೆ ಅದ್ರ್ಮೇಲೆ ಒನ್ ಒನ್ ಪರ್ಸೆಂಟ್ ಅಥವಾ ಎರಡು ಪರ್ಸೆಂಟ್ ಥರ ಅದನ್ನು ಕಮ್ಮಿ ಮಾಡಿ ನಿಮಗೆ ನಿಮ್ಮ ಹತ್ತಿರ ತಲಪ್ಸ್ತಿವಿ ಮೇಡಮ್

ಹಾಂ ಆಯಿತು ಮೇಡಮ್ ಕಳಿಸಿ ಕಳಿಸಿ ಮೇಡಮ್ ಹಾಂ ತ್ಯಾಂಕ್ ಹಾಂ ತ್ಯಾಂಕ್ ಯು ಮೇಡಮ್